ಹೌದು ನಾನು ತುಂಬ ಸರಿ ಆ ಥರ ಯೋಚಿಸಿದ್ದೇನೆ ಏಕೆಂದರೆ ಈಗಿನ ತಂತ್ರಜ್ಞಾನವು ಮತ್ತು ಈ ಜಗತ್ತಿನಲ್ಲಿ ಕಾಂಪಿಟೇಟರ್ ಫೀಲ್ಡಿನಲ್ಲಿ ತುಂಬ ಕಷ್ಟಕರವಾಗಿದೆ ಏಕಂದರೆ ಈ ಕೆಲಸದಲ್ಲಿ ಕೂಡ ತುಂಬ ಪ್ರೆಶರ್ ಆಗಿರುತ್ತದೆ ಸೊ ಆದರಿಂದಾಗಿ ನಾನು ಆಗಾಗ ಎಲ್ಲಾದರೂ ಹೊರ ಪ್ರವೇಸ ಹೊ ಪ್ರವೇಶಕ್ಕೆ ಪ್ರವಾಸ ಹೋಗಲು ತುಂಬ ಇಚಿಸುತ್ತೇನೆ ಏಕೆಂದರೆ ನಾನು ನನಗೆ ಹೊಸ ಹೊಸ ಜಾಗಗಳಿಗೆ ಹೋಗಲು ಸ್ಥಳಕ್ಕೆ ಹೋಗಲು ಅದರಲ್ಲೂ ಮಿಸ್ಟೀರಿಯಸ್ ಪ್ಲೇಸ್ ತುಂಬ ಆಶ್ಚರ್ಯಕರವಾದ ಪ್ಲೇಸಸ್ ಮತ್ತು ಟೆಂಪಲ್ಗಳಿಗೆ ಹೋಗಲು ತುಂಬ ಇಷ್ಟಪಡುತ್ತೇನೆ ಅದು ನನಗೆ ಒಂದೂ ಇರುವ ಒಂದು ಹಾಬಿ ಒಂದು ಇಷ್ಟ ನನಗೆ ಎಲ್ಲಾ ಹೊಸ ಹೊಸ ಜಾಗಗಳಿಗೆ ಹೋಗುದ್ ನನಗೆ ತುಂಬಾ ಇಷ್ಟ ಅದರಿಂದಾಗಿ ನಾನು ಹೋಗಲು ಇಚ್ಛಿಸುತ್ತೇನೆ ಮತ್ತು ನಾನು ಆಗಾಗ ಆಫೀಸ್ಗೆ ಲೀವ್ ಕೂಡ ಹಾಕಿ ಹೋಗುತ್ತೇನೆ ಎಲ್ಲಾದರೂ ಹೋಗಬೇಕಂದರೆ ಹೊಸ ಪ್ರವಾಸಕ್ಕೆ ಇಲ್ಲಿ ನೀನು ಪ್ರ ಪ್ರೆಶರ್ ಪ್ರಪಂಚಕ್ಕೂ ಅಲ್ಲಿರುವ ಪ್ಲೆಸೆಂಟ್ ಪ್ರಪಂಚಕ್ಕೂ ತುಂಬ ಆನಂದಕರವಾಗಿರ್ತದೆ ಅಲ್ಲಿಯ ಪ್ರ ಹೊಸಾ ಸ್ಥಳವು ಹೊಸಾ ಸಹ ಹೊಸಾ ಪ್ರಕೃತಿ ಹೊಸಾ ಅಟ್ಮಾಸ್ಪಿಯರ್ ತುಂಬ ಚೆನ್ನಾಗಿರುತದೆ ಹೊಸಾ ಗಾಳಿ ಅದ್ರಲ್ಲಿ ನಾನೂ ತುಂಬ ಹಿಲ್ ಸ್ಟೇಷನ್ಸ್ ಅಂಥದಕ್ಕೆ ಹೋಗಲು ದ ತುಂಬ ಇಷ್ಟಪಡುತ್ತೇನೆ ಇಲ್ಲಾಂದರೆ ಧರ್ಮಸ್ಥಳ ಮಂಗಳೂರು ಕೇರಳ ಸೊ ಇಂಥ ಕಡೆ ತುಂಬ ಚೆನ್ನಾಗಿರುತ್ತದೆ ಎಂದು ನನ್ನ ಆಸೆ ಅಲ್ಲಿ ಹೋಗಲು ಕೂಡ ನಾನು ತುಂಬ ಇಚ್ಛಿಸುತ್ತೇನೆ